ನಮ್ಮ ಪ್ರದೇಶದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಸ್ವಲ್ಪ ವ್ಯವಸ್ಥೆಗೆ ಸ್ವಲ್ಪ ಹದಗೆಟ್ಟಿದೆ ಅಂತಾನೆ ಹೇಳ್ಬೋದು ಕೆಲವೊಂದು ವಿಷಯ ಅಂದರೆ ಈಗ ಬೆಡ್ ಫೆಸಿಲಿಟಿ ಅಂದರೆ ಅಲ್ಲಿಗೆ ಸರಿಯಾದ ಹಾಸಿಗೆಗಳು ಕೂಡ ಅಂದರೆ ಇರುವುದಿಲ್ಲ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಡ್ ಫೆಸಿಲಿಟಿ ಇದ್ದರೆ ಹೆಚ್ಚು ಹೆಚ್ಚು ರೋಗಿಗಳನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ಹಾಕಬಹುದು ಆದರೆ ಬಡವರಿಗೆ ಕೆಲವೊಮ್ಮೆ ಬೆಡ್ ವ್ಯವಸ್ಥೆ ಇಲ್ಲದೇ ಹಿಂದಕ್ಕೆ ಹೋಗುವ ಪರಿಸ್ಥಿತಿ ಮತ್ತು ಒಂದು ಹೆಚ್ಚಿನ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗುವುದಿಲ್ಲ ಅಂದರೆ ತಂತ್ರಜ್ಞಾನ ಎಲ್ಲ ಆಧುನಿಕ ತಂತ್ರಜ್ಞಾನ ಬಳಸಿ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಡ್ತಿಲ್ಲ ಅಂದರೆ ವೈದ್ಯರಿ ವೈದ್ಯರು ಕೂಡ ಕೆಲವೊಮ್ಮೆ ವೈದ್ಯರು ಕೂಡ ಇರದ ಸ್ಥಿತಿ ಇದೆ ಹಾಗಾಗಿ ಒಳ್ಳೆಯ ವೈದ್ಯರನ್ನು ನೇಮಕ ಮಾಡಿದರೆ ಒಂದು ಉತ್ತಮವಾದ ಚಿಕಿತ್ಸೆಯನ್ನು ಕೂಡ ಕೊಡ್ಬೋದು ಇದರಿಂದ ಬಡವರಿಗೆ ತುಂಬ ಅನುಕೂಲವಾಗ್ತದೆ ಇಲ್ಲದಿದ್ದರೆ ಯಾವುದೇ ಒಂದು ಎಮ ಎಮರ್ಜೆನ್ಸಿ ಕೂಡ ಇದ್ದರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಹೋಗುವಾಗೆ ಇಲ್ಲ ಅಂದರೆ ಅಲ್ಲಿಂದ ಬದುಕಿ ಬರುವುದೇ ಕಷ್ಟದ ಥರ ಯಾವುದೇ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಬೇಕಾಗ್ತದೆ ಅಲ್ಲಿ ಬಿಲ್ ಕೂಡ ಒಂದು ತುಂಬ ಇರ್ತದೆ ಹಾಗಾಗಿ ಬಡವರಿಗೆ ಅದನ್ನು ಕಟ್ಟಲಿಕ್ಕೆ ಕೂಡ ಆಗುವುದಿಲ್ಲ ಹಾಗಾಗಿ ಸರ್ಕಾರ ಒಂದು ಉನ್ನತ ಮಟ್ಟದ ವೈದ್ಯಕೀಯ ಸಲಕರಣೆಗಳು ಎಲ್ಲ ಒದಗಿಸಿದರೆ ಸರ್ಕಾರಿ ಆಸ್ಪತ್ರೆಗಳು ಕೂಡ ತುಂಬ ಉಪಯುಕ್ತವಾಗಿದೆ ಮತ್ತು ಅದೇ ಆಸ್ಪತ್ರೆಯಲ್ಲಿ ಸ್ವಲ್ಪ ಶುಚಿತ್ವ ಎಲ್ಲ ಕಾಪಾಡಬೇಕಾಗ್ತದೆ ಅಂದರೆ ಕೆಲವೊಮ್ಮೆ ಕ್ಲೀನ್ ಕೂಡ ಇರುವುದಿಲ್ಲ ಅಂದರೆ ಬೇಕಾ ಬೇ ಬೇಡದಾಗೆ ಮಾಡಿಡ್ತಾರೆ ಅಲ್ಲಿ ಅಂದರೆ ಅವರಿಗೆ ಯಾರೂ ಕೇಳುವವರ ಕೇಳುವುದಿಲ್ಲ ಏನು ಯಾಕೆ ಮಾಡ್ತಿಲ್ಲ ಅಂತ ಹಾಗಾಗಿ ಸರ್ಕಾರ ಅದರ ಅದರ ಮೇಲೆ ಕೂಡ ಸ್ವಲ್ಪ ಕಣ್ಣು ಹಾಯಿಸ ಬೇಕಾಗ್ತದೆ ಮತ್ತು ಅದೇ ಒಣ್ಣಾ ಸ್ವಲ್ಪ ವೈದ್ಯರ ಸಂಖ್ಯೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿದರೆ ಅದೂ ಚಿಕಿತ್ಸೆ ಕೊಡಲಿಕ್ಕೆ ಅವರಿಗೆ ಕೂಡ ಇದಾಗ್ತದೆ ಇಲ್ಲದಿದ್ದರೆ ಕೇವಲ ಒಂದು ಡಾಕ್ಟರ್ ಒಂದು ಹಾಸ್ಪಿಟಲ್ಗೆ ಇರ್ತಾರೆ ಹಾಗಾಗಿ ಅವರಿಲ್ಲದ ಸಮಯದಲ್ಲಿ ಚಿಕಿತ್ಸೆ ಕೊಡಲಿಕ್ಕೆ ಯಾರೂ ಇರುವುದಿಲ್ಲ ಅದೊಂದು ತುಂಬ ಕಷ್ಟ ಅಂತಾನೆ ಹೇಳ್ಬೋದು